ವಿಜಯನಗರ ಜಿಲ್ಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪೌಢ ಶಿಕ್ಷಣ ಹೈಯರ್ ಕಾಲೇಜ್ ಪ್ರಥಮ ದರ್ಜೆ ಶಿಕ್ಷಣಗಳಿವೆ ಐ ಟಿ ಐ ಡಿಪ್ಲೋಮ ಕೋರ್ಸ್ಗಳು ತುಂಬ ಜನ ಓದ್ತಾ ಇದ್ದಾರೆ ಓದುಗರ ಸಲುವಾಗಿ ಮನೆಯಲ್ಲಿ ಮಕ್ಕಳಿರ್ತಾರೆ ಈಗ ಉದ್ಯೋಗಾವಕಾಶ ಉತ್ತಮ ಎಜುಕೇಶನ್ ಮಾಡಿ ಒ ತುಂಬ ಓದ್ಕೊಂಡು ಇರ್ತಾರೆ ಅವರಿಗೆ ತಕ್ಕನೆ ಉದ್ಯೋಗ ತಕ್ಕಂತೆ ಓದಿದ ತಕ್ಕಂತೆ ಸ್ಥಳೀಯ ದಲ್ಲಿ ಅವರಿಗೆ ಕೆಲಸ ಸಿಗೋದಿಲ್ಲ ಸೊ ಆದ್ದರಿಂದ ಏನ್ಮಾಡಬೇಕು ವಲಸೆ ಹೊ ಬ್ಯಾರೆ ಕಡೆ ಹೋಗಿ ಕೆಲಸ ಮಾಡ್ಬೇಕು ಆಗ್ತದೆ ಅನ್ ಬೆಂಗ್ಳೂರು ಅಂತ ಸಿಟಿಗಳಲ್ಲಿ ಈಗ ಡಿಪ್ಲೋಮ ಮಾಡಿದರೆ ಕೆಲ್ವೊಂದು ಕೋರ್ಸ್ಗಳಲ್ಲಿ ಬೇರೆ ಕಡೆ ಹೋಗ್ಬೇಕಾಗಿ ಮನೆಯಲ್ಲಿ ಹಪ್ಪಿಯ ಕೊಡೋದಿಲ್ಲ ಅಸು ಹಾಗಾಗಿ ಏನ್ಮಾಡ್ಬೇಕು ಆಗ್ತೈತೆ ಅವ್ರು ಓದಿ ಮನೆಯಲ್ಲೇ ಉಳ್ಕೊಂಡು ನಿರುದ್ಯೋಗಿಯಾಗಿ ಅವರು ಇರ್ಬೆಕಾಗ್ತಿಗ್ತು ಓದಿದ ರುಕಾ ನಿರುದ್ಯೋಗಿ ಇರಬೇಕಾಗ್ತದೆ ಅಂತ ಒಂದೊಂದು ಸಂದರ್ಭಗಳನ್ನ ಸಾವ್ ಇಲ್ಲಿ ನಾವು ನೋಡಿದ್ದೇವೆ ಈಗ ಬ್ಯಾರೆ ಕಡೆ ಹೋಗ್ಬೇಕಿತಂದ್ರ ನಮ್ಮ ಮನೇಲಿ ಇರೋವಂಥ ಸಮಸ್ಯೆಗಳನ್ನು ಸಾ ಬಿಟ್ಟು ಮನೆಯಲ್ಲೀಗ ಕ್ಯಾರಿಗೆ ಸಮಸ್ಯೆ ಇರತ್ತೆ ತಂದೆ ತಾಯ್ಗಳ್ಗ ಕರುಗಳನೆಲ್ಲ ಬಿಟ್ಟು ಹೋಗ್ಬೇಕಾಗ್ತದೆ ಕೆಲವೊಂದು ಸವಾಲುಗಳನ್ನ ಇರ್ತಾವ ಅವೆಲ್ಲ ಬಿಟ್ಟು ಅಲ್ಲಿಗೆ ಹೋಗಿ ಕೆಲಸವನ್ನ ಮಾಡಬೇಕಾಗ್ತದೆ ಸೊ ಅಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ಅನೇಕ ಥರದಂಥ ಸವಾಲುಗಳು ಕಂಡು ಬರ್ತಾ ಇರ್ತವೆ ನಾವು ಇನ್ನು ಹೆಚ್ಚಾಗಿ ಏನಾದರು ಇರ್ಬೇಕಿತ್ತಂದ್ರೆ ಸ್ಥಳೀಯಗಳಲ್ಲಿ ಫ್ಯಾಕ್ಟರಿಯ ಇರ್ತವೆ ಸೊ ಅದ್ರಿನ್ ಅದ್ರ ಸಲುವಾಗಿ ನಾವು ಡಿಪ್ಲೋಮ ಮಾಡಿ ಕೆಲಸಗಳನ್ನ ಮಾಡ್ಬೋದು ತುಂಬಾ ಜ ಯುವ ಜನಕೂ ಯುವ ಯುವಕರು ಹದಿನೆಂಟು ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳಾದರೂ ಕಾಯ್ರಿ ಎಜುಕೇಶನ್ ಮುಗ್ದಿದ್ದರೂ ಸಹ ಕೆಲಸಗಳು ಸಿಗದೇ ತಿರ್ಗಾಡ್ತಾ ಇರ್ತಾರೆ ನಿರದ್ಯೋಗಿ ಥರ ಇರ್ತಾರೆ ಓದಿದರೂ ಸಹ ಇವಿರಗೆ ಏನು ಕೆಲಸ ಕಾರ್ಯಗಳು ಎಲ್ಲೂ ಸಿಗುವುದಿಲ್ಲ ಹತ್ತಿರವಾಗಿ ಅವರಿಗಾಗಿ ಏನಾದರು ಸ್ಥಳೀಯದಲ್ಲೇ ಕೆಲಸ ಸಿಕ್ಕರೆ ತುಂಬ ಒಳ್ಳೆಯದಾಗಿರುತ್ತೆ ಸೊ ಅದ್ರ ವಾ ಅದ್ರ ಸಲುವಾಗಿ ಏನು ಮಾಡಬೇಕಾಗ್ತಾತ್ತು ಕೆಲೊಬ್ರು ಓದಾಕಾಗ್ಲಾರ್ದೆ ಮನೇಲಿ ಬಿಡ್ಸಿ ಇನ್ನೊಬ್ರು ನೋಡಿರ್ತಾರ ಸಾಮಿ ಏನು ಓದಿ ಕೆಲಸ ಸಿಕ್ಕಿಲ್ಲ ಏನಿಲ್ಲ ನೀನೇನು ಮಾಡ್ತೀಯ ಓದಿ ಹಂಗೆ ಕೆಲೊಬ್ರು ಹೇಳಿ ಅವರನ್ನ ಪ್ರೋತ್ಸಾಹಿಸದೇ ಅವರನ್ನ ತಡೆಹಿಡಿದು ತಡೆಹಿಡಿಯುವಂಥ ಸಂದರ್ಭಗಳು ಸಾ ಜಾಸ್ತಿ ಕಂಡದುಂಟು ನಾವಿಲ್ಲಿ ಸೊ ಅದ್ರ ಸಲುವಾಗಿ ಅವರಿಗೆ ಪ್ರೊಸಾಹ್ಯ ಪ್ರೋತ್ಸಹ ಮಾಡೋದಕ್ಕೆ ಓದುವದಕ್ಕೆ ಮನೆಕಡೆ ಇಂದಾಗಿ ತನ್ನ ಸಂಬಂಧಿಕರ ಕಡೆಯಿಂದಾಯಿತು ಪ್ರೋತ್ಸಾಹಿಸಬೇಕು ಪ್ರೋತ್ಸಾಹ ಸಿಕ್ಕಾಗ ಮಕ್ಕಳು ಓದುವದಕ್ಕೆ ಇಷ್ಟ ಪಡುತ್ತಾರೆ ಎಂಥ ಸಮಸ್ಯೆಗಳಿದ್ದರೆ ಸಮಸ್ಯೆಗಳನ್ನು ಎದುರಿಸಿ ಉದ್ಯೋಗವನ್ನು ಪಡೆದುಕೊಳ್ಳುವುದಕ್ಕೆ ಸಹಾಯ ಮಾಡುತ್ತದೆ ಮನೆಯವರೇ ಪ್ರೋತ್ಸಾಹಿಸ ದ್ರೆ ಅವರು ಮುಂದೆ ಹೋಗುದಕ್ಕೆ ಇಷ್ಟಪಡಲ್ಲ ಈ ಮನೇರೆ ಬೇಡ ಅಂತಿದ್ದಾರೆ ಬಿಡಪ್ಪ ಹೊಗೇನು ಮಾಡೋದು ಅದ ಇಲ್ಲೇ ಏನಾದರು ಕೆಲಸ ಮಾಡ್ಕ್ಯಂಡು ಇದ್ದು ಬಿಡೋಣ ಸಣ್ಣ ಪುಟ್ಟ ಕೆಲಸ ಹಂಗೆ ಆದಾಗ ಏನಾಗ್ತೀತು ಜಗ ಮನೇಲು ಸಾ ಏನು ಬೆಳವ ಅಭಿವೃದ್ಧಿಯಾಗಲ್ಲ ಹೇಗಿರ್ತಾರೆ ಹಾಗೇ ಇರ್ತಾರೆ ಏನಾದರು ಹೆಚ್ಚು ಅಭಿವೃದ್ಧಿ ಮಾಡ್ಬೇಕು ಅಂತಂದರೆ ಏನಾದರು ಹೆಚ್ಚಿಗಿ ಸಂಬಳ ಬರಬೇಕು ದುಡಿಮೆ ಹೆಚ್ಚಾದರೆ ಮನೆಯಲ್ಲಿ ಅಭಿವೃದ್ಧಿ ಹೆಚ್ಚಾಗ್ತಾ ಇರತ್ತೆ ಹಾಗಾಗಿ ನಮ್ಮ ವಿಜಯನಗರ ಡಿಸ್ಟಿಕಲ್ಲಿ ಜಿಲ್ಲೆಯಲ್ಲಿ ಹೊರಗಡೆ ಹೋಗಕ್ಕಾಗದಂಥ ತುಂಬ ನಿರುದ್ಯೋಗ ದ ಸಮಸ್ಯೆಯನ್ನು ಎದುರಿಸುವವರು ಇಲ್ಲಿದ್ದಾರೆ ಅವುಗಳನ್ನು ಇಲ್ಲಿಂದ ಎದುರಿಸಿ ಮುಂದೆ ಹೋಗೋವುದಕ್ಕೆ ಏನಾದರು ಇತ್ತು ಅಂತಂತಂದರೆ ಅವರಿಗೆ ತುಂಬ ಪ್ರೋತ್ಸಹ ಕೊಡಬೇಕು ಪ್ರೋತ್ಸಾಹ ಅಂದರೆ ಶಿಕ್ಷಣದ ಮುಖಾಂತರ ಕಾಲೇಜಲ್ಲಿ ಐತು ಪ್ರೋತ್ಸಾಹ ದನವ ಪ್ರೋತ್ಸಹ ಧನ ಮತ್ತಿತರ ಅದು ಪ್ರೋತ್ಸಾಹ ಚಟುವಟಿಕೆಗಳು ಇರೋದರಿಂದ ಅವರನ್ನ ಉತ್ತೇಜಿಸಿ ಮುಂದಿನ ಸಲುವಿಗೆ ಅವ್ರನ್ನ ಕಳ್ಸಿದ್ದರೆ ತುಂಬ ಚೆನ್ನಾಗಿರುತ್ತೆ ಸೊ ಇದರಿಂದ ಅವರು ಅಭಿವೃದ್ಧಿ ಹೊಂದ್ಬೌದು ಮನೆ ಕಡೆಯೆಲ್ಲ ಅಭಿವೃದ್ಧಿ ಹೊಂದೋರು ನಿರುದ್ಯೋಗದ ನಿರುದ್ಯೋಗದ ಅವಕಾಶ ನಿರುದ್ಯೋಗದ ಅತೀ ಹೆಚ್ಚಾಗಿ ನಿರುದ್ಯೋಗಿ ಇರುವುದನ್ನು ಅವರನ್ನು ಕಡಿಮೆ ಮಾಡಿ ಕಡಿಮೆ ಆಗ್ತದ ಅದು ಅವರು ಉದ್ಯೋಗ ಅವ್ಕಾ ಉದ್ಯೋಗ ಪ ಯುವಜನತರಾಗಿ ಅವರ ಬೆಳವಣಿಗೆ ಆಯಿತು ಚೆನ್ನಾಗಿರುತ್ತೆ ಅವ್ರ ಮುಂದೆ ಸಂಸಾರ ಕೂಡ ಒಳ್ಳೆಯ ಚೆನ್ನಾಗಿರುತ್ತೆ ಸಬಲೀಕರಣ ದಲ್ಲಿ ಒಳ್ಳೆಯ ಬೆಲ್ಲ ಚೆನ್ನಾಗಿರುವುದಾಗಿ ನೋಡ್ತಾ ಇರ್ತೀವಿ ಕೆಲವೊಬ್ರು ಮನೇಲ್ಲಿ ನೀನು ಓದಿಲ್ಲ ಎಜುಕೇಶನ್ ಇಲ್ಲ ಅಂತ್ಹೇಳಿ ಏನ್ಮಾಡ್ತಾರೆ ಹೆಣ್ಣು ಮಕ್ಳನಂತು ತುಂಬ ಬೇಗನೇ ಮದುವೆ ಮಾಡ್ಬಿಡ್ತಾರೆ ಅದಿ ಹದಿನಾಲ್ಕು ಹದಿನೈದು ವಯಸಲ್ಲಿ ಬೇಗ ಮದ್ವೆ ಮಾಡ್ಬಿಡ್ತಾರೆ ನಮ್ಮ ಕಡ್ನ್ಯಾದ್ರೆ ಅಕ್ಕ ಪಕ್ಕ ನಾವು ನೋಡಿ ನೋಡೀವಿ ಅವಾಗ ಏನಾಗುತ್ತೆ ಹದಿಹರೆಯದ ಆ ವಯಸ್ಸಲ್ಲಿ ಮದ್ವಿ ಮಾಡಿದರೆ ಅವರಿಗೆ ಏನು ಆಗ್ತಿತ್ತು ದೇಹ ಬೆಳವಣಿಗೆ ಇರಲ್ಲ ಮುಂದೆ ಆರೋಗ್ಯದ ಸಮಸ್ಯೆ ಅಥವ ಜನ್ಮ ನೀಡುವಾಗ ಅನೇಕ ಸಮಸ್ಯೆಗಳನ್ನ ಸ ಎದ್ರಿಸಬೇಕು ಆಗ್ತಿತ್ತು ಅವ ತುಂಬ ಸಮಸ್ಯೆಗಳನ್ನ ಉಂಟು ಮಾಡ್ತಾವೆ ಅದನ್ನ ಹಾಗಾಗಿ ಸೊ ಅವ್ರಿಗೆ ಹೆಣ್ಣು ಮಕ್ಳಿಗೆ ಶಿಕ್ಷಣ ಸಿಗಬೇಕು ಅನ್ನೊದಾಗಿ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸಬೇಕು ಹೆಣ್ಣು ಮಕ್ಕಳು ಸಂದ ಮೇನ್ ಅವರಿಗೆ ಏನಾಗಬೇಕು ತಂದೆ ತಾಯರಿಗೆ ಹೋಗಿ ನಿಮ್ಮ ಮಕ್ಕಳಂಗೆ ಎಜು ಶಿಕ್ಷಣ ಕೊಡಿ ಕೊಡ್ಸ್ಬೇಕು ನಿಮ್ಮ ಅದು ನಿಮ್ಮ ಅಧಿಕಾರ ನಿಮ್ಮ ಕರ್ತವ್ಯ ಅದು ನಿಮ್ಮದು ಅಂತ್ಹೇಳಿ ಕೆಲವೊಂದು ಸಂಸ್ಥೆ ಕಡೆಯಿಂದ ಅವರಿಗೆ ಏನ್ಮಾಡಬೇಕು ಹೇಳುವಾಗ ಹೆಣ್ಣು ಮಕ್ಕಳಿಗೆ ಶಿಕ್ಷಣವ ಕಳಿಸೋದಕ್ಕೆ ತಂದೆ ತಾಯ್ಗಳು ಪ್ರೋತ್ಸಾಹ ಮಾಡಿ ಪ್ರಥಮ ದರ್ಜೆ ಕಾಲೇಜ್ ಪಿ ಯು ಕಾಲೇಜ್ಗಳಿಗೆ ಕಳಿಸಿ ಅವರನ್ನ ಕಳ್ಸೋದಕ್ಕೆ ಕಳಿಸುವುದಕ್ಕೆ ಅನುಕೂಲಕರ ಆಗ್ತದೆ ಯಾಕಂದರೆ ನನ್ನ ತಂದೆ ತಾಯ್ಗುಳಿಗೆ ಅನ್ ಎಜು ಅವರು ಇನ್ನು ಓದಿರಲ್ಲ ಅವರ ಬಗ್ಗೆ ಅದ್ರ ಬಗ್ಗೆ ಅರಿವಿರಲ್ಲ ಸುಮ್ನೆ ಮತ್ತು ನಾವು ಮದ್ವೆಯಾಗಿ ಬಂದಿದ್ದೀವಿ ನಮ್ಗ ಆಗಿಲ್ಲ ಹದಿನಾಲ್ಕು ಹದಿನೈದು ವರ್ಷದಾಗ ಮದುವೆ ಮಕ್ಕಳಿಗೂ ಮಾಡಿ ಕೊಟ್ಬಿಡಣ ಅಂತ್ಹೇಳಿ ಸೊ ಆ ನಿಟ್ಟಿನಲ್ಲಿ ಏನ್ಮಾಡ್ತಾರೆ ಅವರಿಗೆ ಏನು ತಿಳಿದಿರಲ್ಲ ಅದ್ರ ಬಗ್ಗೆ ಆ ಟೈಮಲ್ಲಿ ಅವ್ರಿಗೆ ಮದ್ವೆ ಮಾಡಿ ಕಳ್ಸಿ ಬಿಡ್ತಾರಾ ಗಂಡನ ಮನೆಗೆ ಮುಂದೆ ಸಮಸ್ಯೆ ಅನ್ಭವ್ಸ್ತಾರೆ ಅದು ಅದ್ರ ಬಗ್ಗೆ ಯಾರು ಅಲೋಚನೇನೆ ಮಾಡದಿಲ್ಲ ಇದ್ರ ಬಗ್ಗೆ ಮಹಿಳೆಯರಿಗೆ ಶಿಕ್ಷಣ ಸಿಗ್ಬೇಕು ಅನ್ನೋದಾಗಿ ಅರಿವು ಮೂಡಿಸಬೇಕು